ಹೌದು ಇತ್ತೀಚೆಗೆ ನಾನು ಒಂದು ಕಲಾ ಪ್ರದರ್ಶನಕ್ಕೆ ಭೇಟಿ ನೀಡಿದ್ದೆ ಅದರ ಹೆಸರು ಅವ್ವ ಸಂತೆ ಅಂತ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲ್ಲೂಕು ಅನ್ನೋ ಜಾಗದಲ್ಲಿ ನಡೆದಿತ್ತು ಇಲ್ಲಿ ಎಲ್ಲ ರೀತಿಯ ಕಲಾವಿದರು ಅವ್ರವ್ರ ಕಲೆಗಳನ್ನ ಪ್ರದರ್ಶನ ಮಾಡೋಕ್ಕೆ ಒಂದು ಆಪ್ಷನ್ ಇತ್ತು ಇಲ್ಲಿ ನಾವು ತುಂಬ ಜನದ ಚಿತ್ರಕಲೆನ ನೋಡಿದ್ವಿ ಅವ್ರ ಕಲೆಗೆಲ್ಲ ಗೌರವ ಸಿಕ್ತಾ ಇತ್ತು ಅಲ್ಲಿ ನಮಿಗೆ ಬೇಕಾಗಿರೋ ಕಲೆನ ನಾವು ಬೇಕಾದರೆ ಖರೀದಿ ಮಾಡ್ಬೋದಿತ್ತು ಅವ್ರು ಬಿಡಿಸಿರೋ ಚಿತ್ರಗಳನ್ನ ಖರೀದಿ ಮಾಡ್ಬೋದಿತ್ತು ಹಾಗೆ ಒಂದು ಹಸೆಯ ಚಿತ್ರ ಇತ್ತು ಇದಕ್ಕೆ ನಾವು ಕೇಳಿದಂಗೆ ಅಲ್ಲಿ ಮೂರು ಸಾವಿರ ಅಂತ ಅಂದರು ಆವಾಗ ನಮಿಗೆ ಗೊತ್ತಾಯಿತು ಕಲೆದು ಬೆಲೆ ಎಷ್ಟಿರುತ್ತೆ ಅಂತ ಅವರೆಷ್ಟು ಶ್ರಮಪಟ್ಟು ಮಾಡಿರ್ತಾರೆ ಅಂತ ಈ ಥರ ನಾವು ಎಲ್ಲ ರೀತಿಯ ಕಲಾ ಪ್ರದರ್ಶನಕ್ಕೆ ಹೋಗೋದರಿಂದ ನಮ್ಮ ಬುದ್ಧಿನೂ ಹೆಚ್ಚಾಗುತ್ತೆ ನಮ್ಮ ಜ್ಞಾನ ಹೆಚ್ಚಾಗುತ್ತೆ ಮತ್ತೆ ಅವ್ರ್ಗೂ ಸಹಾಯ ಆಗುತ್ತೆ ನಮ್ಮ ಚಿತ್ರಕಲೆಯ ನಾಲೆಡ್ಜ್ ಕೂಡ ಹೆಚ್ಚಾಗುತ್ತೆ ಆದ್ದರಿಂದ ನಾವು ಈ ಥರ ಎಲ್ಲ ಕಲಾ ಪ್ರದರ್ಶನಕ್ಕೆ ಹೋಗಿ ಭೇಟಿ ನೀಡ್ತಾ ಇದ್ದರೆ ನಮ್ಗೇ ಒಳ್ಳೆದಾಗುತ್ತೆ ಹಾಗೆ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಕಡೆ ಕಲಾ ಪ್ರದರ್ಶನಕ್ಕೆ ಭೇಟಿ ನೀಡಬೇಕು ಅಂತ ನಾನು ಇಷ್ಟಪಡ್ತೀನಿ